ನಾನು ಮೊನ್ನೆ ಗಣೇಶ ಹಬ್ಬಕ್ಕೆ ಒಂದು ಸೀರೆನ ಹಾರ್ಡ್ರ್ ಮಾಡಿದ್ದೆ ಆನ್ಲೈನ್ ಶಾಪಿಂಗಲ್ಲಿ ಅದೇನಾಗಿತ್ತಂದ್ರೆ ಸೀರೆ ಏನೋ ತುಂಬ ಕಡಿಮೆ ರೇಟಿಗೆಯೇ ಇತ್ತು ಆರ್ಡ್ರ್ ಮಾಡಿದ್ದೆ ಅದೂ ಏನಾಗಿತ್ತಂದ್ರೆ ತುಂಬ ಕಲರ್ ಹೋಗ್ತಿತ್ತು ಒಗ್ದಾಗ ಬಟ್ಟೆನ ಒಗ್ದಾಗ ಕಲರ್ ಹೋಗ್ತಿತ್ತು ಮತ್ತು ಬಟ್ಟೆ ತುಂಬ ತೆಳುವಾಗಿ ಬಂದಿತ್ತು ಅದರಲ್ಲಿ ಕಾಟನ್ ಅಂತ ಕೊಟ್ಟಿದ್ರು ಇಲ್ಲಿ ನೈಲಾಲ್ನ ಕೊಟ್ಬಿಟ್ಟಿದ್ರು ತುಂಬ ಪ್ರೋಡಕ್ಟ್ ಕೆಟ್ದಾಗಿತ್ತು ನಾನು ಅಂದ್ಕೊಂಡಿದ್ದೆ ತುಂಬ ಒಳ್ಳೆ ಚೆನ್ನಾಗಿರೋ ಪ್ರೋಡಕ್ಟ್ ಬರುತ್ತೆ ಅಂತ ನಾನು ಗೆಸ್ ಮಾಡಿದ್ದೆ ಬಟ್ ಅದೇನಾಯ್ತುಂದ್ರೆ ಕ್ವಾಟನ್ ಇರೋದು ಬಂದ್ಬಿಟ್ಟು ನೈಲಾನ್ ಕೊಟ್ಟಿದ್ರು ಅದಷ್ಟು ತುಂಬ ಕೆಟ್ಟ ಅನುಭವ ಆಗಿದ್ದು ನನಗೆ ಆನ್ಲೈನ್ ಶಾಪಿಂಗಲ್ಲಿ ಆದ್ರಿಂದ ನಾವು ಸ್ಯಾರಿನ ಶಾಪಿಂಗ್ ಮಾಡ್ಬೇಕಂತೆಂದ್ರೆ ನಾವು ನೋಡಿ ಮುಟ್ಟಿ ಬಟ್ಟೆ ಸಾಫ್ಟಾಗಿದೆಯಾ ಹಾರ್ಡಾಗಿದೆಯಾ ಅಂತೆಲ್ಲ ನೋಡಿ ಶಾಪಿಂಗ್ ಮಾಡ್ತೀವಿ ಈ ಹಾನ್ಲೈನಲ್ಲಿ ಮಾಡ್ದಾಗ ಏನಾಗುತ್ತೆ ಚೆನ್ನಾಗಿದೆ ರೇಟು ಜಾಸ್ತಿ ಇದೆ ಅಂತೆಂದ್ರೆ ಕು ಒಳ್ಳೆ ಕ್ವಾಲಿಟಿನೇ ಕೊಡ್ತಾರೆ ನಮಗೆ ಅಂಥೇಳ್ಬಿಟ್ಟು ನಾವು ಶಾಪಿಂಗ್ ಮಾಡ್ತೀವಿ ಆದ್ರೆ ಅವ್ರು ಏನ್ಮಾಡ್ತಾರೆ ಯಾವುದೋ ಪ್ರೋಡಕ್ಟ್ನ ಮಾಡಿದ್ರೆ ಯಾವುದೋ ಫ್ರೊಡಕ್ಟ್ನ ಕೊಟ್ಟಿದ್ರು ತುಂಬ ಕಲರ್ ನಾನು ಕಲರ್ಗೆ ಅಲ್ಲಿ ಏನು ಪ್ಯಾರೇಟ್ ಗ್ರೀನ್ ಮಾಡಿದ್ರೆ ಅದು ರಾಮಾ ಗ್ರೀನ್ ಕಲರ್ ಬಂದಿತ್ತು ತುಂಬನೇ ಕಲರ್ ಡಿಫ್ರೆನ್ಸ್ ಇತ್ತು ಅದಕ್ಕೆ ನಾನು ರಿಟನ್ ಮಾಡ್ಬಿಟ್ಟೆ ಅದನ್ನು ಮತ್ತೆ ನಮ್ಮನೆ ಪಕ್ದಲ್ಲಿ ಒಬ್ರು ಯಾರೋ ಇನ್ನೊಂದು ಏನು ಸಿಲ್ಕ್ ಸ್ಯಾರಿನಾ ಆರ್ಡ್ರ್ ಮಾಡಿದ್ರು ರೇಷ್ಮೆ ಸೀರೆನ ಅದೇನಾಗಿತ್ತು ಅಂತೆಂದ್ರೆ ತುಂಬಾ ಕ್ವಾಸ್ಟ್ಲಿ ಅದು ಹತ್ತು ಸಾವಿರದಿಂದ ಅವರು ಹಾರ್ಡ್ರ್ ಮಾಡಿದ್ದು ಹತ್ತು ಸಾವಿರ ಅಮೌಂಟ್ ಕೊಟ್ಟು ಆರ್ಡ್ರ್ ಮಾಡಿದ್ದು ಅದೇನಾಗಿತ್ತೆಂದ್ರೆ ತುಂಬ ಕಲರು ಯಾವುದೋ ಕಲರ್ ಮಾಡಿದ್ದಂದ್ರೆ ಯಾವುದೋ ಕಲರ್ ಹಾರ್ಡ್ರ್ ಬಂದಿತ್ತು ಆದ್ರೆ ನಾವೇನು ಮಾಡಿದ್ವಿ ರಿಟನ್ ಮಾಡ್ವಿ ರಿಟನ್ ಮಾಡಿದ್ರೂ ಅವರು ಎಷ್ಟೋ ದಿನಕ್ಕೆ ಬಂದು ತಗೊಂಡೋಗೋದು ಆ ಥರ ಮಾಡ್ತಿದ್ರು ಆದ್ರಿಂದ ನಮಗೆ ಪ್ರೋಡಕ್ಟ್ ತೊಗೊಂಡೆ ಹೋಗ್ಲಿಲ್ಲ ನಮ್ಮ ಮನೆಲ್ಲೇ ಇದೆ ಆ ಸೀರೆ ತುಂಬ ಕ್ವಾಸ್ಟ್ಲಿಯಿಂದ ಮಾಡಿದ್ರಿಂದ ನಮ್ಮನೆಲ್ಲೆಲ್ಲ ಬೈತಿದ್ರು ಏನಕ್ಕೆ ನೀನು ಈ ಥರ ಹಾನ್ಲೈನ್ ಶಾಪಿಂಗ್ ಮಾಡ್ದೆ ನಾವು ಡೈರೆಕ್ಟಾಗಿ ಮಾರ್ಕೆಟ್ಗೋಗಿದ್ರೆ ತೊಗೊಬೋದಿತ್ತು ನೀವೇನಕ್ಕೆ ಆ ಥರ ಮಾಡ್ದೆ ಅಂತ ಬೈತಿದ್ರು ಯಾಕೆಂತಂದ್ರೆ ಪ್ರೋಡಕ್ಟ್ ತುಂಬ ಚೆನ್ನಾಗಿ ಬಂದಿಲ್ಲ ಅದ್ರಿಂದ ಎಲ್ಲ ಅಮೌಂಟ್ ವೇಸ್ಟ್ ಆಯ್ತು ಅಂತ ಬೈತಿದ್ರು ಮೊನ್ನೆ ನಮ್ಮಮ್ಮ ಒಂದು ಸ್ಯಾರಿ ಬೇಕು ಅಂತ ಹಾರ್ಡ್ರ್ ಮಾಡಿದ್ರು ಆನ್ಲೈನಲ್ಲಿ ಅದು ಸುಮಾರು ಒಂದು ಐದು ಸಾವಿರ ಇರ್ಬೋದು ತುಂಬ ಕ್ವಾಸ್ಟ್ಲಿ ಅಲ್ವ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ನಾವು ಫುಲ್ಲು ಪ್ರಿಂಟು ಅದ್ರ ಮೇಲಿರೋ ಪ್ರಿಂಟು ಎಲ್ಲ ಚೆನ್ನಾಗಿತ್ತು ಒಳ್ಳೆ ಪ್ರಿಂಟು ಮತ್ತು ಒಳ್ಳೆ ಡಿಸೈನ್ ಇತ್ತು ಸ್ಯಾರಿ ಅದಕ್ಕೆ ನಾವು ತುಂಬ ಇಷ್ಟ ಆಗಿ ಅದನ್ನು ಹಾರ್ಡ್ರ್ ಮಾಡಿದ್ವಿ ಅದೇನಾಗಿತ್ತಂದ್ರೆ ಹಾರ್ಡ್ರ್ ಬಂತು ನಾವು ಇದ್ಮಾಡ್ದಾಗ ಸ್ಯಾರಿ ತುಂಬ ಚಿಕ್ಕದು ಬಂದ್ಬಿಟ್ಟಿತ್ತು ಏನು ಒಂದು ಲಂಗ ದಾವಣಿ ಥರ ಸ್ಯಾರಿ ಬಂದ್ಬಿಟ್ಟಿತ್ತು ತುಂಬ ಚಿಕ್ಕದಾಗಿತ್ತು ಅದನ್ನನು ಉಟ್ಕೊಂಡಾಗ ಉಟ್ಕೊಳೋಕ್ಕೆ ಅರ್ಧಕ್ಕೆ ಸಾಲ್ಲಿಲ್ಲ ಆ ಸ್ಯಾರಿ ಆ ಥರ ಬಂದ್ಬಿಟ್ಟಿತ್ತು ಅದಕ್ಕೆ ನಮ್ಮಮ್ಮ ಏನ್ಮಾಡಿದ್ರು ಅದನ್ನು ಹಾರ್ಡ್ರ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ದಾಗ ನಾವು ಎಕ್ಸ್ಚೇಂಜ್ ಮಾಡಿದ್ವಿ ಆಗ ಏನಾಯ್ತು ಎಕ್ಸ್ಚೇಂಜ್ ಮಾಡಿದ್ರೂ ಅವ್ರು ಬಂದು ನಮಗೆ ಪ್ರೋಡಕ್ಟ್ನ ತೊಗೊಂಡು ಹೋಗ್ಲಿಲ್ಲ ಮನೇಲ್ಲೇ ಉಳ್ಕೊತು ಆಯ್ತು ಅಂತ ಅದನ್ನು ಉಪ್ಯೋಗ್ಸೋಣ ಅಂತ ನೋಡ್ದಾಗ ಬಟ್ಟೆ ಒಗ್ಯೋಣ ಅಂತದು ಒಗ್ಯೋಕ್ಕೆ ತೊಗೊಂಡೋದಾಗ ಅದು ತುಂಬನೇ ಕಲರ್ ಹೋಗೋದು ಮತ್ತು ಕಲರ್ ಶೇಡ್ ಆಗೋದು ಆ ಥರ ಆಗಿಬಿಡ್ತು ಇನ್ನು ಎಲ್ಲೆಲ್ಲಿ ಒಣಗಾಕಿದ್ರು ಸಹ ಅದು ತುಂಬ ಬಟ್ಟೆ ಶೇಡಾಗಿ ಹಳೇದರ ಥರ ಕಾಣಿಸ್ತಿತ್ತು ಎಲ್ರು ಮೊನ್ನೆ ತಾನೇ ತೊಗೊಂಡ್ರಲ್ಲ ಏನು ಈ ಥರ ಕಾಣಿಸ್ತಿದೆ ಅಂತ ಕೇಳ್ದಾಗ ಈ ಥರ ಶೇಡಾಗಿದೆ ಮತ್ತು ಕಲರ್ ಹೋಗ್ತಿದೇ ಬಟ್ಟೆ ಅಂತ ಹೇಳಿದ್ವಿ ಅದರಿಂದ ತುಂಬ ಡಿಸಪೋಯಿಂಟ್ ಆಯ್ತು ಈ ಆನ್ಲೈನ್ ಶಾಪಿಂಗ್ ಅಂತೆಂದ್ರೆ ಏಕೆಂದ್ರೆ ನಾವು ಬಟ್ಟೆ ಹೋಗಿ ನಾವು ಮುಟ್ಟಿ ನೋಡ್ದಾ ತೊಗೊಂಡಂಥ ಫೀಲು ಮತ್ತೆ ನಮಗೆ ತೊಗೊಂಡ ಒಳ್ಳೆ ಬಟ್ಟೆ ನಾವು ಹಾನ್ಲೈನ್ ಶಾಪಿಂಗ್ ಮಾಡ್ದಾಗ ಸಿಗೋಲ್ಲಾ ಆದ್ರಿಂದ ನಾನು ಬೇರೆಯವ್ರ್ಗೆ ಹೇಳ್ತೀನಿ ಶಾಪಿಂಗ್ ಮಾಡ್ಬೇಕಂತಂದ್ರೆ ಬೇರೆ ಯಾವ್ದಾರು ವಸ್ತು ಚೆನ್ನಾಗಿ ಬರಬೋದು ಬಟ್ ಸ್ಯಾರಿ ಅಂತೂ ಹಾನ್ಲೈನ್ ಶಾಪಿಂಗಲ್ಲಿ ತುಂಬ ವರ್ಸ್ಟಾಗಿ ಬಂದಿದೆ ನಾನು ಅಂದ್ಕೊಂಡೇ ಇರ್ಲಿಲ್ಲ ಈ ಥರ ಇಷ್ಟು ಕೆಟ್ದಾಗಿ ಬರುತ್ತೆ ಅಂತ ಬಟ್ ಚೆನ್ನಾಗಿ ಬಂದಿಲ್ಲ ಸ್ಯಾರಿ ನಂಗಂತೂ ಫುಲ್ ಡಿಸಪೋಯಿಂಟ್ ಆಯ್ತು ಇನ್ನೊಂದು ಯಾವತ್ತೂ ನಾನು ಸ್ಯಾರಿನ ಆನ್ಲೈನಲ್ಲಿ ಹಾರ್ಡ್ರ್ ಮಾಡೋದೇ ಇಲ್ಲ ಏಕೆಂತಂದ್ರೆ ತುಂಬ ಕೆಟ್ಟದಾಗಿ ಬಂದಿತ್ತು ಅಲ್ಲಿರೋದೇ ಡಿಸೈನ್ ಬೇರೆ ಅಂದರೆ ನಮಗೆ ಬಂದಿರೋದೇ ಡಿಸೈನ್ ಬೇರೆ ಕಲರ್ ಮತ್ತು ತುಂಬ ಡಿಫ್ರೆನ್ಸ್ ಇತ್ತು ಕಲರು ಮತ್ತೆ ಒಗೆದಾಗಂತು ಕಲರ್ ಜಾಸ್ತಿ ಹೋಗ್ತಿತ್ತು ಮತ್ತು ಬಿಸಿಲಲ್ಲಿ ಶ್ ನೆರ್ಳಲ್ಲಿ ಹಾಕಿದ್ರು ಸಹ ಬಿಸ್ಲಲ್ಲಿ ಹಾಕಿದ್ರೆ ಶೇಡಾಗೋದು ನಾವು ನೋಡಿದ್ದೀವಿ ಬಟ್ ನೆರ್ಳಲ್ಲಿ ಹಾಕಿದ್ರು ಕೂಡ ತುಂಬ ಸೇಡಾಗಿ ಬಟ್ಟೆ ಎಲ್ಲ ಹಳೇ ಬಟ್ಟೆ ಥರ ಕಾಣಿಸ್ತಿತ್ತು ಅದಕ್ಕೆ ನಾನು ಆನ್ಲೈನ್ ಶಾಪಿಂಗನ್ನು ಪ್ರಿಪರ್ ಮಾಡೋದಿಲ್ಲ ಸ್ಯಾರಿ ತೊಗೊಳ್ಳೋಕ್ಕೆ ಮೊನ್ನೆ ತೊಗೊಂಡಿದಿದ್ದು ಸ್ಯಾರಿ ಅಂತೂ ತುಂಬನೇ ವಸ್ಟಾಗಿ ಬಂದಿತ್ತು ಅದೂ ತುಂಬ ಚಿಕ್ಕದಾಗಿ ಮತ್ತೆ ಡಿಸೈನೆಲ್ಲ ಬೇರೆ ಬೇರೇ ಥರ ಬಂದಿತ್ತು ಮತ್ತು ಕಲರ್ ಫುಲ್ ಹೋಗ್ತಿತ್ತು ಈ ಥರ ಆಗಿತ್ತು